ಹಲೋ ಸಂಜನಾ ಅವರಾ ಮೇಡಮ್ ನೀವು ಹೂವು ಮಾರೋದ್ರಲ್ಲಿ ತುಂಬ ಪಾಪುಲರಂತೆ ನಾವೊಬ್ಬರು ಫಂಕ್ಷನ್ನಿಗೆ ಬೇಕಾಗಿತ್ತು ಮ್ಯಾಮ್ ಮದ್ವೆ ಫಂಕ್ಷನಿಗೆ ಮದುವೆ ಮಾ ಗುಲಾಬಿ ಮಲ್ಲಿಗೆ ಇವು ಮುಖ್ಯವಾಗಿರ್ಲೇಬೇಕು ಮ್ಯಾಮ್ ಅವೆರಡೂ ಅವು ಬಿಟ್ಟು ಶಾವಂತಿಗೆ ಹೂವ ಕಾಕಡಾ ಅವೆಲ್ಲ ಒನ್ನೊಂದು ಬುಟ್ಟಿ ಬೇಕು ಮ್ಯಾಮ್ ಸಿಗುತ್ತಾ ಮೇಡಮ್ ಅವೂ ಮತ್ತೆ ಅವು ನಮಗೆ ಅವು ಅಲ್ಲ ಅಷ್ಟು ಬೇಕಲ್ಲ ಒಂದು ಒಂದೊಂದು ಎರಡೆರಡು ಬುಟ್ಟಿ ಬೇಕು ಸರಿ ಮೇಡಮ್ ವಿಳಾಸ ಕೊಡ್ತೀವಿ ಮ್ಯಾಮ್ ಓಕೆ ನಿಮಗೆ ತಕೊಂಡು ಬರ್ರಿ ಅದರದು ಬೇಕಾರೆ ಆ ಮೊತ್ತವನ್ನು ಕೊಡ್ತೀವಿ ನಮಗೆ ಮುಂದಿನ ತಿಂಗಳು ಡಿಸೆಂಬರಲ್ಲಿ ಬೇಕು ಮ್ಯಾಮ್ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಬೇಕು ನಮಗೆ ಒಂದು ದಿನದ ಮುಂಚೆ ಇಲ್ಲ ಎರಡು ದಿನದ ಮುಂಚೆ ಇರ್ಬೇಕು ಮ್ಯಾಮ್ ಡೆಕೋರೇಷನ್ ಮಾಡಬೇಕು ಮದುವೆಗೆ ಮತ್ತು ಒಂದು ದಿನದ ಮುಂಚೆ ಅಂದರೆ ಎರಡು ದಿನದ ಮುಂಚೆ ಬಂದರೆ ಸ್ವಲ್ಪ ಚೆನ್ನಾಗಿ ಗುಲಾಬಿ ಹೂವು ಹಾಂ ಹೇಳಿ ಗುಲಾಬಿ ಹೂವು ಮಲ್ಲಿಗೆ ಹೂ ಸ್ವಲ್ಪ ಜಾಸ್ತಿ ತನ್ನಿ ಗುಲಾಬಿ ಹೂ ಒಂದು ಬಿಳಿಯದು ರೆಡ್ ಕೆಂಪುದು ಮತ್ತು ಪಿಂಕ್ ಗುಲಾಬಿ ಕಲರ್ ಬರುತ್ತಲ್ಲ ಅದನ್ನೇ ತಗೊಂಡ್ಬನ್ನಿ ಮೂರು ಕಲ ಯಲ್ಲೋ ಕಲರ್ ಸಿಗುತ್ತಾ ತಗೊಂಡು ಬನ್ನಿ ಅದನ್ನು ಹಾಂ ಹಾಂ ಐದು ಬಂಡಲೂ ತನ್ನಿ ಸರಿ ಮ್ಯಾಮ್ ಕಳಿಸ್ತೀನಿ ಇದು ಡೆಕೋರೇಷನ್ನಿಗೆ ಯಾವ ಹೂ ಬಳಸ್ತೀರಾ ಮ್ಯಾಮ್ ನೀವು ಸ್ವಲ್ಪ

ಸ್ವಲ್ಪ ಹೂವಿಂದು ಜೆಕೊ ಡೆಕೋರೇಷನ್ ಸ್ವಲ್ಪ ಜಾಸ್ತಿಯೇ ಇರಲಿ ಮ್ಯಾಮ್ ಹೂವು ಸ್ಟೇಜ್ ಮೇಲೆ ನೀವು ಮೈಸೂರು ಮಲ್ಲಿಗೆಯಿಂದಲ್ಲ ಮೇಡಮ್ ತರಿಸೋದು ಹೌದಾ ಮೇಡಮ್ ಹಾಂ ಹಾಂ ಆಯ್ತು ಮ್ಯಾಮ್ ಇವಾಗೇ ಮೆಸೇಜ್ ಮಾಡ್ತಿನಿ ನೋಡಿರಿ ಮ್ಯಾಮ್ ವಿಳಾಸನ ಧನ್ಯವಾದ